ನಾನು ಕೈಗೊಂಡಂತಹ ನಿರ್ಧಾರ ಡಿಗ್ರಿ ಮುಗಿದ ಮೇಲೆ ಕಾಂಪಿಟೇಟಿವ್ ಫೀಲ್ಡ್ಗೆ ಬರಲು ತುಂಬ ಯೋಚನೆ ಮಾಡಿ ತುಂಬ ದೊಡ್ಡ ವ್ಯಕ್ತಿಗಳಿಂದ ಸಲಹೆಯನ್ನ ಪಡೆದುಕೊಂಡು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ನಂತರ ತುಂಬ ಕಷ್ಟಗಳನ್ನ ಅನುಭವಿಸಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಂಡು ಕಾಂಪಿಟೇಟಿವ್ ಫೀಲ್ಡ್ಗೆ ಹಾಜರಾಗಿದ್ದೇನೆ ತುಂಬ ಫ್ರೆಂಡ್ಸಾಗಿರ್ಬೋದು ಮಾಸ್ಟರ್ಸಾಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಆಗಿ ನಿನ್ಗೆ ಯಾವ್ದು ಇಷ್ಟ ಬೇಕೋ ಅದನ್ನು ಮಾಡು ಬಟ್ ಅದು ಲಾಸ್ಟ್ವರೆಗೂ ಅದನ್ನು ಬಿಡಬೇಡ ಅಂತ ಹೇಳಿ ತುಂಬ ಸಹಾಯನ ಕೊಟ್ಟು ನನ್ನ ಮುಂದೆ ಬರಕ್ಕೆ ಬರಕ್ಕೆ ವ್ಯಕ್ತಿಗಳಾಗಿದ್ದರು